ಹಾಂ ಹಲೋ ತರಕಾರಿ ಶಾಪ್ ಅವರಾ

ನಮಗೆ ಕೆಲ್ವೊಂದು ತರಕಾರಿ ಬೇಕಿತ್ತು ಅಂದರೆ ಅಂದರೆ ಮದುವೆ ಪಂಕ್ಷನ್ ಆಗಿರೋದರಿಂದ ದೊಡ್ಡ ಪ್ರಮಾಣದಲ್ಲಿ ಬೇಕಿತ್ತು ನಮಗೆ ತರಕಾರಿ ಅಂದರೆ ಟೋಮೆ ಹೇಳ್ತಿದ್ರಾ ಹಾಗಿದ್ದರೆ ಟೊಮೇಟೋ ಒಂದು ಐದು ಕೆಜಿ ಬರ್ಕೊಳ್ತೀರಾ ಆಯಿತು ಟೊಮೆಟೊ ಒಂದು ಐದು ಕೆಜಿ ಆಮೇಲೆ ಈರುಳ್ಳಿ ಹತ್ತು ಕೆಜಿ ಆಮೇಲೆ ಮೆಣಸಿನಕಾಯಿ ಒಂದು ಹತ್ತು ಕೆಜಿ ಆಮೇಲೆ ಇದು ಗೆಣಸು ಒಂದು ಹದಿನೈದು ಕೆಜಿ ಹಾಗೆ ಮತ್ತೆ ಮತ್ತೆ ಯಾವ್ಯಾವ ತ ಕ್ಯಾರೆಟ್ ಹಾಂ ಹಾಂ ಕ್ಯಾರೆಟು ಹಾಂ ಅದೆಲ್ಲ ಒಂದು ಐದು ಐದು ಕೆಜಿ ಇರಲಿ ಆಯ್ತು ಇಷ್ಟು ಸಾಕು ಹಾಂ ಅಂದರೆ ನೀವು ಸ್ವಲ್ಪ ಕಡಿಮೆ ಮಾಡಬೇಕು ನಾವು ದೊಡ್ಡ ಅಮೌ ಹಾಂ ಹಾಂ ಹಾಂ ಹೇಳ್ತೀರಾ ಹಾಂ ಆಮೇಲೆ ಕಡಿಮೆ ಮಾಡ್ಬೇಕು ನೀವು ಹಾಂ ಇಷ್ಟೆಲ್ಲ ತೊಗೊಂಡಾಗ ಮತ್ತು ಒಂದು ಮಿನಿಮಮ್ ಅಂದ್ರೆ ಒಂದು ಸಾವಿರ ಆದರೂ ಕಡಿಮೆ ಮಾಡಬೇಕಲ್ಲಾ ಓ ನೀವು ಹಾಗೆ ಮತ್ತು ಹೋಮ್ ಡಿಲೆವರಿಯಾ ಹೌದಾ ಅಷ್ಟೆಲ್ಲ ನಮ್ದು ಒಂದು ಸಾವಿರ ಆದರೂ ಕಡಿಮೆ ಮಾಡ್ತಾರೆ ಅಂತ ಮಾಡಿದ್ದೆ ನಾನು ಹಾಂ ಆಯ್ತು ಆಯ್ತು ಹಾಂ ಮಾಡ್ತೀರ ಆದರೆ ಹಾಂ ಹೋಮ್ ಡೆಲವರಿನೆಯಾ ಮತ್ತು ಹಾಂ ಇರಲಿ ನಮ್ಮದು ಪೆಟ್ರೋಲ್ ಚಾರ್ಜ್ ನಾವು ಹೋಗಿ ತರೋದು ಅಷ್ಟೇ ಆಗುತ್ತಲ್ಲ ಹ್ಞೂ ಎಷ್ಟು ಆಗ್ಬೌದು ಆಯ್ತು ಆಯ್ತು ಕೊಡ್ತೀವಿ ಆಯ್ತು ಆಯಿತು ಮನೆ ಅಡ್ರೆಸ್ ಹೇಳ್ತಿರ ಬರ್ಕೊಳ್ತೀರಾ ಇಲ್ಲಿ ವಂಡಿಗೆ ಹತ್ತಿರ ಹೊನ್ನೇರಕಾ ದೇವಸ್ಥಾನ ಇದೆಯಲ್ಲ ಹಾಲು ಅಲ್ಲೇ ಹಾಂ ಸಭಾ ಭವನ ಅಲ್ಲಿ ತಂದು ಕೊಟ್ರೆ ಆಯಿತು ಡೈರೆಕ್ಟ್ ರೋಡಿಗೆ ಇದೆ ಹಾಂ ಡೌಟ್ ಇದ್ದರೆ ಕೇಳಿ ಕಾಲ್ ಮಾಡಿ ಹಾಂ ಆಯ್ತು ಆಯ್ತು ಕರೆಕ್ಟ್ ಹಾಂ ತ್ಯಾಂಕ್ ಯು